ನಾನು ಚಿಕನ್ ಬಿರಿಯಾನಿ ಹಾರ್ಡರ್ ಮತ್ತು ಕಬಾಬನ್ನು ಹಾರ್ಡರ್ ಮಾಡಿದ್ದೆ ನಾನು ಮಾಡಿರುವ ಆರ್ಡರನ್ನು ಬಿಟ್ಟು ಅವರು ಮಟನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ನನ್ನು ಕೊಟ್ಟಿದ್ದಾರೆ ನಾನು ಮಾಡಿರುವ ಆರ್ಡರೇ ಬೇರೆ ಅವರು ಕೊಟ್ಟಿರುವ ಆರ್ಡರೇ ಬೇರೆ ನಾನು ಕೊಟ್ಟಿರುವ ದಯವಿಟ್ಟು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಅನ್ನು ನನಗೆ ಡೆಲವರಿ ಮಾಡಿ ಅಂತ ನಾನು ಹೇಳುತ್ತಿದ್ದೇನೆ ನಾನು ಮಟನ್ ಕಬಾಬ್ ಮಟನ್ ಬಿರಿಯಾನಿ ಚಿಲ್ಲಿ ಚಿಕನ್ ನಾ ನಾನು ಹಾರ್ಡರ್ ಮಾಡಿರಲಿಲ್ಲ ನಾನು ಮಾಡಿದ್ದು ಚಿಕನ್ ಬಿರಿಯಾನಿ ಮಟನ್ ಚಿಕನ್ ಬಿರಿಯಾನಿ ಕಬಾಬ್ ಚಿಕನ್ ಕಬಾಬ್ ನಾನು ಮಾಡಿರುವ ಆರ್ಡರನ್ನು ದಯವಿಟ್ಟು ನನಗೆ ಕಳಿಸಿಕೊಡಿ ಇದನ್ನು ನಾನು ರಿಟನ್ ಮಾಡುತ್ತಿದ್ದೇನೆ ನಾನು ಮಾಡಿರುವ ಆರ್ಡರನ್ನು ಕಳಿಸ್ಕೊಟ್ಟು ಈ ಆರ್ಡರನ್ನ ಕ್ಯಾನ್ಸಲ್ ಮಾಡಿ ತಗೊಂಡು ಹೋಗಿ ಕಸ್ಟಮರ್ಗೆ ನೀವು ಇದೇ ಥರನಾ ಮಾಡೋದು ಫಸ್ಟು ಕಸ್ಟಮರ್ ಏನು ಮಾಡಿದಾರೆ ಅನ್ನೋದನ್ನ ತಿಳ್ಕೊಳಿ ತಿಳ್ಕೊಂಡು ಆಮೇಲೆ ಕಸ್ಟಮರ್ ಮಾಡಿರುವ ಆರ್ಡರನ್ನು ನೀವು ಕಸ್ಟಮರ್ಗೆ ತಲುಪ್ಸೋದು ನಿಮ್ಮ ಡ್ಯೂಟಿ ಅಲ್ವಾ ಕಸ್ಟಮರ್ ಕೊಟ್ಟಿರೋದೇ ಆರ್ಡರ್ ಒಂದಾದರೆ ನೀವು ಕಳಿಸೋದೇ ಒಂದು ಈ ಥರ ಇದ್ರೆ ನಿಮ್ಮಹತ್ರ ಯಾರು ತಾನೆ ನೀವು ಮತ್ತು ಆರ್ಡರ್ ಮಾಡ್ತಾರೆ ಹೇಳಿ ದಯವಿಟ್ಟು ನೀವು ಎಚ್ಛೆತ್ತುಕೊಳ್ಕೊಳ ಎಚ್ಛೆತ್ತುಕೊಳ್ಕೊಳ ಎಚ್ಛೆತ್ತುಕೊಳ್ಬೇಕು ಹೋಟೆಲ್ ಓನರ್ ಅವ್ರಿಗೆ ನಾನು ಮೆಸೇಜ್ ವಾಯ್ಸ್ ರೆಕಾರ್ಡ್ ಮುಖಾಂತರ ಮೆಸೇಜ್ ಮಾಡುತ್ತಿದ್ದೇನೆ ನಾನು ಚಿಕನ್ ಬಿರಿಯಾನಿ ಕಬಾಬನ್ನು ಆರ್ಡರ್ ಮಾಡಿದ್ದೇನೆ ಆದರೆ ಅವರು ಮಟನ್ ಬಿರಿಯಾನಿ ಚಿಲ್ಲಿ ಚಿಕನ್ನಾ ಕಳಿಸ್ಕೊಟ್ಟಿದ್ದಾರೆ ಓನರ್ ದಯವಿಟ್ಟು ಇದರ ಬಗ್ಗೆ ನೀವು ಗಮನ ಹರಿಸಿ ನಾನು ಏನು ಕೊಟ್ಟಿದೀನೋ ಆ ಆರ್ಡರನ್ನು ನನಗೆ ಕಳಿಸ್ಕೊಡಿ ನೀವು ಇದೇ ಥರ ಮಾಡಿದ್ರೆ ಇನ್ನು ಯಾವಾಗಲೂ ನಾನು ನಿಮ್ಮಹತ್ರ ಯಾವುದೇ ಆರ್ಡರನ್ನು ಯಾವುದೇ ಫುಡ್ಡನ್ನು ಹಾರ್ಡರ್ ಮಾಡುವುದಿಲ್ಲ ನಾನು ನನಗೆ ತುಂಬ ಬೇಜಾರಾಗಿದೆ ನನಗೆ ಮಟನ್ ಅಂದ್ರೇ ಇಷ್ಟ ಇಲ್ಲ ಅಂಥದು ಮಟನ್ ಬಿರಿಯಾನಿನಾ ಕಳಿಸ್ಕೊಟ್ಟಿದ್ದೀರಾ ನಂಗೆ ಮಟನ್ ನೋಡ್ರೇ ಆಗಲ್ಲ ನಾನು ಮಟನ್ನೇ ತಿನ್ನಲ್ಲ ನಾನು ಕಳಿಸಿ ನಾನು ಹಾರ್ಡರ್ ಮಾಡಿರೋದು ಚಿಕನ್ ಬಿರಿಯಾನಿ ಚಿಕಾ ಕಬಾಬನ್ನು ಚಿಕನ್ ಕಬಾಬನ್ನು ನೀವು ಇವಾಗ ಅದನ್ನು ಕಳಿಸ್ಕೊಟ್ಟು ನಂಗೆ ತುಂಬ ಬೇಜಾರ್ ಮಾಡಿದ್ದೀರಾ ದಯವಿಟ್ಟು ನನ್ನ ಆರ್ಡರನ್ನ ನಾನು ಕ್ಯಾನ್ಸಲ್ ಮಾಡ್ಕೊತ ಇದ್ದೀನಿ ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಕೊಡ್ತೀನಿ ನಾನೇನು ಆರ್ಡರ್ ಕೊಟ್ಟಿದ್ದೀನೋ ಆ ಆರ್ಡರನ್ನ ನನಗೆ ಕಳಿಸ್ಕೊಟ್ರೆ ನನಗೆ ತುಂಬ ಖುಷಿ ಆಗುತ್ತೆ ಇಲ್ಲ ಅಂದರೆ ನಾನು ಇನ್ಯಾವತ್ತೂ ನಿಮ್ಮ ಹೋಟೆಲ್ಗೆ ಯಾವುದೇ ಫುಡ್ ಆರ್ಡರ್ ಮಾಡ್ಬಾರ್ದು ಅಂತ ನಿರ್ಧಾರ ತಗೊಂಡಿದೀನಿ ಇನ್ನೊಂದು ಹಾಫೆನ್ ಹವರಲ್ಲಿ ಸೇಮ್ ಅಡ್ರೆಸ್ಸ್ಗೆ ನಾನು ಏನು ಆರ್ಡರ್ ಮಾಡಿದೀನೋ ಅದು ನನ್ನ ಹೋಮ್ ಡೆಲವರಿ ಕೊಟ್ಟರೆ ನನ್ಗೆ ತುಂಬ ಸಂತೋಷ ಆಗುತ್ತೆ ದಯವಿಟ್ಟು ಓನರು ಯಾರು ಈ ಕೆಲಸ ಮಾಡಿದ್ದಾರೋ ನಿಮ್ಮ ಹೋಟ್ಲಲ್ಲಿ ವಿಚಾರಿಸಿ ನೀವು ಅವ್ರ ಮೇಲೆ ಕ್ರಮ ತಗೋಬೇಕಂತ ನಾನು ನಿಮ್ಮಲ್ಲಿ ಕಂಪ್ಲೇಂಟ್ ಮಾಡ್ತಿದ್ದೇನೆ ನನ್ನ ಹಾರ್ಡರ್ ನನಗೆ ಬೇಗ ಆದಷ್ಟು ಬೇಗ ಕಳಿಸ್ಕೊಡಿ